ಹಾಂ ಹೌದು ನಾವೇ ಹೇಳಿ ಮೇಡಮ್

ಮ್ಯಾಮ್ ಅದನ್ನ ಇವಾಗ ಬ್ಯಾ ಸದ್ಯಕ್ಕೆ ಸ್ಟಾಕ್ ಐತೆ ಮ್ಯಾಮ್ ಮ್ಯಾಮ್ ಯ ಇವಾಗ ಅದನ್ನು ಬೆಳ್ಸ್ತಿದೀವಿ ನಿಮಗೆ ಯಾವ ತಿಂಗ್ಳು ಬೇಕು ಮ್ಯಾಮ್ ಈ ತಿಂಗ್ಳಿಗ್ ಬೇಕಾ ಮುಂದಿನ ತಿಂಗ್ಳಿಗ್ ಬೇಕಾ ಮ್ಯಾಮ್

ಹ್ಞೂ ಮ್ಯಾಮ್ ಅದು ಸ್ವಲ್ಪ ಬೆಳ್ಯೋದಕ್ಕೆಲ್ಲ ಕಷ್ಟಾಗುತ್ತೆ ಮ್ಯಾಮ್ ಅದಕ್ಕೆ ನಾವು ಹಾಕುವಂತಹ ಬಂಡವಾಳಗಳೆಲ್ಲ ತುಂಬಾ ಕಷ್ಟ ಆಗುತ್ತೆ ಮತ್ತು ಅದಕ್ಕೆ ಹೆಚ್ಚು ಹೆಚ್ಚು ಗೊಬ್ಬರಗಳು ಜಾಸ್ತಿ ಹಾಕಬೇಕಲ್ವ ಮ್ಯಾಮ್ ಅದಕ್ಕೆ ನಾವು ಇದನ್ನ ಬಿಟ್ಟೆ ಬೇರೆದನ್ನ ಯ ನೀವು ಏನೋ ಇವತ್ತು ಬೆಳೆಸಿದೀನಿ ಅಂತ ಫೋನ್ ಮಾಡಿದೀರಿ ಮ್ಯಾಮ್ ಒಂದೊಂದ್ ಸಲ ಸೇಲೇ ಆಗೋಲ್ಲ ಮ್ಯಾಮ್ ಪಚ್ಚ ಬಾಳೆಹಣ್ಣು

ಹ್ಞೂ ಮ್ಯಾಮ್ ಸ್ವಲ್ಪ ಎಕ್ಸ್ಸ್ಟ್ರಾ ಚಾರ್ಜ್ ಆಗುತ್ತೆ ಪರವಾಗಿಲ್ವ ಮ್ಯಾಮ್

ಹಾಂ ಓಕೆ ಮ್ಯಾಮ್ ಅದು ನೀವು ತಗೊಳೊಕ್ಕೇನು ನೀವೇ ಬರ್ತೀರಾ ಇಲ್ಲ ನಾವೇ ಅಡ್ರೆಸ್ಸೆಲ್ಲ ಹಾಕಿ ಕಳ್ಸೋದ ಮ್ಯಾಮ್ ಆಂ ಓಕೆ ಮ್ಯಾಮ್ ನಾನು ಆದಷ್ಟು ಕಳ್ ಕಳ್ಸ್ಕೊಡೋ ಅಡ್ರೆಸ್ಸೆಲ್ಲ ಹಾಕಿ ಕಳ್ಸಿಕೊಡೋದಕ್ಕೆ ಪ್ರಯತ್ನಪಡ್ತೀನಿ ಮ್ಯಾಮ್ ಓಕೆ ಓಕೆ ಓಕೆ ಮ್ಯಾಡಮ್